ಕೃಷಿ ಕೃಷಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಎಂದು ಕರೀತಾರೆ ಯಾಕೆ ಅಂದರೆ ರೈತರಿಲ್ಲದಲೇ ನಾವು ಯಾವುದೇ ಬೆಳೆಯನ್ನು ಬೆಳೆಯಕ್ಕೆ ಆಗೋಲ್ಲ ಮತ್ತು ನಾವು ಊಟ ಮಾಡಬೇಕಂದ್ರೆ ನಮಗೆ ಆಹಾರ ಬೇಕು ಆ ಆ ಆಹಾರವನ್ನು ಬೆಳೆಯೋದೇ ರೈತರು ಆದ್ದರಿಂದ ಪ್ರತಿ ದೇಶದಲ್ಲೂ ಕೂಡ ರೈತ್ರಿಗೆ ಮೊದಲು ಆದ್ಯತೆ ಕೊಡಬೇಕು ಸರ್ಕಾರ ಆಗಲಿ ಜನರಾಗ್ಲಿ ಯಾರಾದ್ರೂ ಕೂಡ ರೈತ್ರಿಗೆ ತೊಂದರೆ ಕೊಡಬಾರ್ದು ಮತ್ತು ಕೃಷಿಗೆ ಆದಷ್ಟು ಸಹಾಯ ಮಾಡಬೇಕು ಅದು ಸರ್ಕಾರದವರು ಕೂಡ ಮತ್ತು ಜನಗಳು ಕೂಡ ಯಾಕೆ ಅಂದರೆ ನಾವು ಬೇಕಾದ್ರೆ ಗಾಡಿ ವೆಹಿಕಲ್ ಈ ಥರ ಕಾರು ಬೈಕು ಇಲ್ಲದಲೇ ಬದುಕ್ಬೋದು ಒಂದು ವಾರದ ತನಕ ಒಂದು ವ ಒಂದು ತಿಂಗ್ಳು ತನಕ ಬದುಕ್ಬೋದು ಆದರೆ ನಾವು ಊಟ ಇಲ್ಲದಲೇ ಆಹಾರ ಇಲ್ಲದಲೇ ನಾವು ಬದ್ಕಕ್ಕೆ ಆಗೋದಿಲ್ಲ ಆದ್ದರಿಂದ ನಾವು ಪ್ರತೀ ರೈತ್ರಿಗೂ ಕೂಡ ನಾವು ಕೃಷಿ ರೂಪದಲ್ಲಿ ಅವರಿಗೆ ತುಂಬ ಸಹಾಯ ಮಾಡ್ಬೇಕು ಅದು ಸರ್ಕಾರದವರು ಕೂಡ ಎಚ್ಚೆತ್ಕೊಳ್ಳಬೇಕು ಮುಂಚೆ ಇದು ಈ ಈ ರೈತರಿಗೆ ಸಮುದಾಯ ಅನ್ನೋದು ಇದು ಯೂ ಎಸು ಮತ್ತು ಲಂಡನಿಂದ ಅಲ್ಲಿಂದ ಶ್ಟಾಟ್ ಆಗಿರೋದಿದು ಅಲ್ಲಿ ಹೆಂಗೆ ಅಂದರೆ ಅಲಿನ್ನು ಪ್ರತೀ ಬೆಳೆಗೂ ಒಂದೊಂದು ಸಮುದಾಯದವರು ಒಂದೊಂದು ಥರ ಬೆಳೆಯನ್ನು ಬೆಳೆಯೋರು ಆವಾಗ ಅಲ್ಲಿ ಸ್ವಲ್ಪ ಜನ ಅದನ್ನೆಲ್ಲ ನೋಡಿ ಈ ಈ ಪದವನ್ನು ಹುಟ್ಟು ಹಾಕಿದರು ಅಂದರೆ ಸಮುದಾಯದ ರೈತರು ಈ ಥರ ಎಲ್ಲ ಯೂಸ್ ಮಾಡಿ ಮತ್ತೆ ಅವರಿಗೆ ಸಹಾಯ ಮಾಡೋದು ಆ ಥರ ಎಲ್ಲ ಮಾಡುತ್ತಿದ್ದರು ಈಗ ನಮ್ಮ ದೇಶದಲ್ಲೂ ಕೂಡ ಕೆಲವು ಸಮಯದ ಕೆಲವು ಸಮುದಾಯದ ರೈತರು ಕೆಲವು ಬೆಳೆಗಳನ್ನು ಬೆಳಿತಾರೆ ಆದ್ದರಿಂದ ನಾವು ಅವ್ರಿಗೆ ಯಾವ ರೀತಿ ಸಹಾಯ ದೊರಕಿಸ್ಬೋದು ಇಲ್ಲ ಬೆಂಬಲ ದೊರಕಿಸ್ಬೋದು ಅಂದರೆ ನಾವು ಇವು ಅವರಿಗೆ ಅವ್ರ ಸಮುದಾಯದಲ್ಲೇ ಅವ್ರಿಗೆ ಬೆಳೆಗೆ ಬೇಕಾಗಿರೋದು ಎಲ್ಲ ದೊರಕಿಸ್ಕೊಡ್ಬೇಕು ಅವ್ರ್ಗೆ ಏನು ದುಡ್ಡಿನ ಅವಶ್ಯಕತೆ ಇದ್ದರೆ ಆ ಸಮುದಾಯದವರೇ ಬ್ಯಾಂಕ್ ರೀತಿಯ ಇದು ಮಾಡಿ ಲೋನ್ಗಳ್ನ ದೊರ್ಕಸ್ಕೊಡ್ಬೇಕು ಕಡಿಮೆ ಇಂಟ್ರೆಸ್ಟಲ್ಲಿ ಈ ರೀತಿ ನಾವು ಅರೆ ಸಮುದಾಯದ ರೈತರಿಗೆ ನಾವು ಹೆಲ್ಪ್ ಮಾಡ್ಬೌದು ಮತ್ತು ಈಗ ರೇಷ್ಮೆ ಬೆಳೆಯೋರೇ ಒಂದು ಸ್ವಲ್ಪ ಜನ ಸಮುದಾಯ ಅವ್ರದ್ದೇ ಇರುತ್ತೆ ಈ ಈ ರೀತಿ ತರಾಂತರಹ ಕೃಷಿಗಳನ್ನು ಮಾಡ್ತಾರೆ ಅಂಥದ್ದರಲ್ಲಿ ಎಲ್ಲಾರು ರೈತ್ರಿಗೆ ಮರ್ಯಾದೆನೂ ಕೊಡಬೇಕು ಕೃಷಿಗೆ ಸಪೋರ್ಟೂ ಕೊಡಬೇಕು ಯಾಕಂದರೆ ನಾವು ಏನೇ ದುಡಿದ್ರೂ ಏನೇ ಎಷ್ಟೇ ಕೋಟಿ ಇದ್ದರೂ ನಾವು ತಿನ್ನೋದು ಹೊಟ್ಟೆಗ್ ಅನ್ನವೇ ಆದ್ದರಿಂದ ನಾವು ರೈತರಿಗೆ ಯಾವತ್ತಿದ್ರೂ ಅವಮರ್ಯಾದೆ ಮಾಡಬಾರ್ದು ಮತ್ತು ಯಾವತ್ತೂ ಅವ್ರದು ಕಾಲು ಎಳೀಬಾರದು ಯಾಕಂದರೆ ನಮ್ಮ ದೇಶನ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅನ್ನೋದೇ ನಮ್ಮ ಅಗ್ರಿಕಲ್ಚರು ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ರೈತ್ರ ಸಮುದಾಯಕ್ಕೆ ಅವಮಾನಿಸ್ಬಾರ್ದು ಆದಷ್ಟು ನಾವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೆಂಬಲಿಸಲು ನಾವು ಪ್ರಯತ್ನ ಪಡಬೇಕು ಅವ್ರ್ಗೆ ಆ ಸಿ ಆದಷ್ಟು ಎಲ್ಲ ಸೌಲಭ್ಯಗಳನ್ನ ಅವರಿಗೆ ದೊರಕಿಸ್ಕೊಡ್ಬೇಕು ಸರ್ಕಾರದೋರು ಕೂಡ ಅವರಿಗೆ ಲೋನು ಮತ್ತು ಗ್ಯಾಸು ಅವರಿಗೆ ಟೆಕ್ನಾಲಜಿ ಯೂಸು ಈ ಥರ ಎಲ್ಲ ಮಿಷ್ನರಿಗಳು ಎಲ್ಲ ಸಬ್ಸಿಡಿ ಮೂಲಕ ಅವ್ರಿಗೆ ದೊರಕಿಸ್ಕೊಟ್ರೆ ಅದು ತುಂಬ ಯೂಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ